ಈ ಪಕ್ಷಿ ವೀಕ್ಷಣೆಯಲ್ಲಿ ನನಗೆ ಹೀರೋ ಅಥವಾ ರೋಲ್ ಮಾಡಲ್ ಅಂತ ಯಾರಿದ್ದಾರೆ ಎಂದು ಕೇಳಿದರೆ ಇಡೀ ಜಗತ್ತಿಗೆ ಮೊದಲನೇ ಹೆಸರು ಅಂದರೆ ಸಲೀಮ್ ಅಲಿ ಅಂತ ಆದರೆ ನನ್ನ ಭಾಗದ ಉತ್ತರ ಕರ್ನಾಟಕ ಭಾಗದ ನನ್ನ ಸಹೋದರ ಸಮಾನವಾಗಿರ್ತಕ್ಕಂತ ಶ್ರೀಯುತ ಶಿವಶಂಕರ್ ಬಣಗಾರ್ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರು ಅವರು ವಿಶೇಷವಾಗಿ ಮೂಲತಃ ಛಾಯಾಗ್ರಾಹಕರು ಅವರು ಪಕ್ಷಿಗಳ ಬಗ್ಗೆ ಸುಮಾರು ಬೆಳಗ್ಗೆಯಿಂದ ಸಂಜೆಯವರೆಗೆ ಅವರ ಹೋರಟ ಅತ್ಯಂತ ಗೌರಯುತವಾದಂತದ್ದು ಯಾಕೆಂದರೆ ಪಕ್ಷಿಗಳ ಬಗ್ಗೆ ಅವರಿಗಿರ್ತಕ್ಕಂತ ಕಾಳಜಿ ನನಗೆ ನಿಬ್ಬೆರಗಾಗುವಂತ ಒಂದು ವಿಷಯ ಯಾಕೆ ನೀವು ಈ ಪಕ್ಷಿಗಳ ಬಗ್ಗೆ ಫೋಟೋ ಷೆಷನ್ ಮಾಡ್ತೀರಿ ಅವುಗಳ ಬಗ್ಗೆ ಯಾಕೆ ನಿಮಗೆ ಈ ರೀತಿ ಜವಾಬ್ದಾರಿ ಅಂತ ಕೇಳಿದಾಗ ಅವರು ಹೇಳಿದ್ದಿಷ್ಟೇ ಪಕ್ಷಿಗಳು ಎಂದರೆ ನನ್ನ ಆತ್ಮ ನನ್ನ ಜೀವ ಅನ್ನೋವರೆಗು ಮಾತನಾಡುವ ಶಿವಶಂಕರ್ ಬಣಗಾರೆನ್ನುವ ವ್ಯಕ್ತಿ ಪಕ್ಷಿಗಳ ಬಗ್ಗೆ ಇರತಕ್ಕಂಥ ಗೌರವ ಅತ್ಯಂತ ವಿಶೇಷವಾದಂತದ್ದು ಉದಾಹರಣೆಗೆ ಹೇಳಬೇಕಾದ್ರೆ ಅವರು ಸಾಕಿದಂತ ಒಂದು ಪಾರಿವಾಳ ಅವರ ಹೆಗಲ ಮೇಲೆ ಬಂದು ಕುಳಿತುಕೊಳ್ಳುತ್ತಿತ್ತು ಅದ್ರುನ್ನ ನೋಡಿ ಹೇಗೆ ಸಾಧ್ಯ ಇದು ಅಂತ ಕೇಳಿದೆ ನಾನು ಅದಕ್ಕೆ ಕೊಡುವ ಗೌರವ ಪ್ರೀತಿ ವಿಶ್ವಾಸ ಅದನ್ನರಿತು ನನ್ನನ್ನು ಗೌರವಿಸಿ ನನ್ನನ್ನು ಆರಿಸಿ ನನ್ನ ಹೆಗಲ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ ಎಂದರು ಒಂದು ಪಕ್ಷಿಗೆ ಇರತಕ್ಕಂತ ಒಂದು ಅರಿವು ಒಂದು ಮನೋಧರ್ಮ ಒಂದು ಸಂಬಂಧ ಈ ಮನುಷ್ಯನಿಗೆ ಯಾಕೆ ಇಲ್ಲ ಅಂತ ನನಗೆ ಅರ್ಥವಾಯಿತು ಬಹಳ ಅಂದರೆ ಬಹಳ ಖುಷಿ ಪಟ್ಟೆ ಪಕ್ಷಿಗಳಲ್ಲಿರ್ತಕ್ಕಂತ ಮನಸ್ಸುಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದ್ದಿದ್ದಾದಲ್ಲಿ ನಾವು ನಿಸ್ಸಂದೇಹವಾಗಿ ಕುಲ ಜಾತಿ ಭೇದ ಎಲ್ಲವನ್ನು ಮರೆತು ನಾವೆಲ್ಲರು ಒಂದೇ ಎನ್ನುವ ಮಟ್ಟಕ್ಕೆ ಯೋಚಿಸಬಹುದಿತ್ತೇನೊ ಅನ್ನುವ ಪಕ್ಷಿಗಳನ್ನು ನೋಡಿ ನಾನು ಕಲಿತಿದ್ದು